ನವಜಾತ ಶಿಶುಗಳ ಆರೈಕೆಯನ್ನು ತುಂಬ ಸೂಕ್ಷ್ಮವಾಗಿ ಮಾಡಬೇಕು ಏಕೆಂದರೆ ಅದು ತುಂಬ ಸೂ ಮಕ್ಕಳು ತುಂಬ ಸೂಕ್ಷ್ಮವಾಗಿರ್ತವೆ ಈಗ ಒಂದು ನಾಲ್ಕು ದಿನ ಹುಟ್ಟಿದ ನಾಲ್ಕು ದಿನ ಆದ್ಮೇಲೆಯೇ ನಾವು ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬರ್ತೇವೆ ಆ ಶಿಶುವನ್ನು ಆಮೇಲೆ ಅದನ್ನ ಅದನ್ನು ಸ್ನಾನ ಮಾಡುವಾಗ ಮಾಡುವಾಗ ಸಹ ಅಷ್ಟೇ ಎಣ್ಣೆಯೆಲ್ಲ ಹಾಕಿ ಎಣ್ಣೆಯೆಲ್ಲ ಕೈಗೆ ಆಮೇಲೆ ತಲೆಗೆ ಕಾಲಿಗೆಲ್ಲ ಸರಿ ಎಣ್ಣೆಯನ್ನು ನಾವು ಹಚ್ಚಬೇಕು ಅದು ಎಣ್ಣೆ ಸಹ ನಮ್ಮದು ಆಯುರ್ವೇದಿಕ್ಕೆ ಆಗಿರಬೇಕು ಆಯುರ್ವೇದಿಕ್ ಅಂದರೆ ಯಾವುದೋ ಒಂದು ನಮ್ಮದು ಬೇರು ಸಿಗ್ತದೆ ಅದೊಂದು ಕೆಲವು ಅಂಗಡಿಗಳಲ್ಲೆಲ್ಲ ಸಿಗ್ತದೆ ಆ ಬೇರುಗಳು ಆ ಬೇರುಗಳಿಗೆ ತೆಂಗಿನೆಣ್ಣೆಯನ್ನು ಹಾಕಿ ಆಮೇಲೆ ಅದನ್ನು ಬಿಸಿ ಮಾಡಿ ಸ್ವಲ್ಪ ಆರಿದ ನಂತರ ಅದನ್ನು ಎಲ್ಲ ಕಾಲಿಗೆ ಮಗುವಿನ ತಲೆಗೆ ಆಮೇಲೆ ಕೈಗೆಲ್ಲ ಹಚ್ಚಬೇಕು ಹಚ್ಬಿಟ್ಟು ಸರಿ ನಾವು ಲೇಪನ ಮಾಡಬೇಕು ಅಂದರೆ ಆ ಮಗುವಿಗೆ ಒಂದು ಕರೆಕ್ಟ್ ಸರಿಯಾದ ಆಕಾರ ಬರಬೇಕಲ್ಲ ಆಗ ಅದಕ್ಕಾಗಿ ನಾವು ಆ ಎಣ್ಣೆಯನ್ನು ಸರಿ ಹಚ್ಚಬೇಕು ಹಚ್ಚಿ ಒಂದು ಅರ್ಧ ಗಂಟೆ ಆ ಮಗುವನ್ನು ನಾವು ಮಲಗಲಿಕ್ಕೆ ಮಲಗಿಸಬೇಕು ಮಲಗಿಸಿ ಮಲಗಿದ ನಂತರ ಆ ಎಣ್ಣೆಯೆಲ್ಲ ಆಗ್ತದಲ್ಲ ಆಮೇಲೆ ಆ ಮಗುವನ್ನು ಎಬ್ಬಿಸಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಸಹ ಅಷ್ಟೇ ಎಣ್ಣೆ ಇದು ಸಾಬೂನು ಅದು ಯಾವುದನ್ನು ನಾವು ಬಳಸಬಾರ್ದು ಬಿಸಿ ನೀರು ಹಾಕಿ ಆಮೇಲೆ ಕಡಲೆ ಹಿಟ್ಟು ಉಂಟಲ್ಲ ಕಡಲೆ ಹಿಟ್ಟಿಂದ ಮ ಮಗುವಿನ ತಲೆಗೆ ಆಮೇಲೆ ಮುಖಕ್ಕೆ ಖಾಲಿಗೆ ಇಡೀ ದೇಹಕ್ಕೆ ಎಲ್ಲ ಹಚ್ಚಿ ಕಡಲೆ ಹಿಟ್ಟಿಂದಲೇ ಮಗುವಿಗೆ ಸ್ನಾನ ಮಾಡಿಸಬೇಕು ಈ ಕಡಲೆ ಹಿಟ್ಟು ಯಾಕೆ ಉಪಯೋಗಿಸ್ತಾರೆಂದರೆ ಮಗುವಿಗೆ ಒಂದು ಅದರೆ ಚರ್ಮ ಎಲ್ಲ ಸ್ವಲ್ಪ ಗ್ಲೋ ಬರ್ತದೆ ಅದು ಸಣ್ಣ ಮಗುವಲ್ಲ ಸಣ್ಣ ಸಣ್ಣದ ಸಣ್ಣಂದರಿಂದಲೇ ನಾವು ಅದಕ್ಕೆ ಕಡಲೆ ಹಿಟ್ಟಿನಿಂದ ಹಾಕುವುದರಿಂದ ಸ್ವಲ್ಪ ಆ ಮಗುವಿನ ಸ್ಕಿನ್ನೆಲ್ಲ ಗ್ಲೋ ಬರ್ತದೆ ಆಮೇಲೆ ಕಡಲೆ ಹಿಟ್ಟಲ್ಲಿ ಸ್ನಾನ ಎಲ್ಲ ಮಾಡಿಸಿ ತಲೆಯನ್ನು ಸರಿ ಒರೆಸ್ಬೇಕು ಒರೆಸಿ ಮಗುವಿನ ಯಾವುದಾದ್ರು ಕ್ರೀಮ ಪೌಡರ ಎಲ್ಲ ಹಾಕಿ ಆಮೇಲೆ ಮಗುವಿಗೆ ಬಟ್ಟೆಯೆಲ್ಲ ಹಾಕಬಾರ್ದು ನಾವು ಬಟ್ಟೆಯೆಲ್ಲ ಹಾಕಲಿಕ್ಕಿಲ್ಲ ನಮ್ಮದು ಒಂದು ಬೇರೆ ಬಟ್ಟೆ ಅಂದರೆ ಒಂದು ಸೀರೆಯ ತುಂಡು ಅಂದರೆ ಮಗ್ಗದ ಸೀರೆ ಕಾಟನ್ ಸೀರೆ ಎಲ್ಲ ಇರ್ತದಲ್ಲ ಆ ಸೀರೆಯ ತುಂಡಿನಿಂದ ಒಂದು ನಾಲ್ಕೈದು ತುಂಡು ಮಾಡಿ ಅದಕ್ಕೆ ಮಗುವಿಗೆ ಸುತ್ತಬೇಕು ಸುತ್ತಲಿಕ್ಕೆ ಸಹ ಒಂದು ಕ್ರಮ ಇರ್ತದೆ ಎರಡು ಕೈಗಳನ್ನು ಒಟ್ಟು ಮಾಡಿ ಕಟ್ ಆ ಸೈಡಿಂದ ಒಂದು ತಂದು ಈ ಸೈಡಿಂದ ಕಟ್ಟಿ ಕಾಲುಗಳನ್ನೆಲ್ಲ ಒಟ್ಟು ಮಾಡಿ ಕಟ್ಟಿ ಒಂದು ಶೇಪಲ್ಲಿ ಇರಬೇಕು ಮೇಲೆ ಕಟ್ಟಿ ತಲೆಗೆ ಸಹ ಒಂದು ಬಟ್ಟೆ ಕಟ್ಟಿ ಮಗುವಿಗೆ ಮಗುವನ್ನು ಮಲಗಿಸಬೇಕು ಮಲಗಿಸುವುದಕ್ಕಿಂತ ಮುಂಚೆ ನಾವೊಂದು ಹೋಗಿ ಹಾಕುವುದು ಅಂತ ಹೇಳ್ತೇವೆ ಮಗುವಿಗೆ ಅದು ಸಹ ಒಂದು ಪೌಡರ್ ನಮಗೆ ಹುಡಿ ಬರ್ತದೆ ಅದು ಸ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತದೆ ಆ ಹುಡಿಯನ್ನು ಸ್ವಲ್ಪ ಕೆಂಡಕ್ಕೆ ಹಾಕಿ ಅದರಿಂದ ಹೊಗೆ ಬರ್ತದಲ್ಲ ಆ ಹೊಗೆನ ಮಗುವಿನ ಮುಖಕ್ಕೆ ಬೆನ್ನಿಗೆ ಆಮೇಲೆ ಕೈಗೆ ತೋಳಿಗೆಲ್ಲ ಹಿಡಿಬೇಕು ಸೊ ಇದರಿಂದ ಏನಾಗ್ತದಂದೆ ಮಗು ಸ್ನಾನ ಮಾಡುವಾಗ ತಲೆಗೆ ಹಾಕುವಾಗ ನೀರು ಏನುಂಟು ನೀರು ಹಿಡಿ ತಲೆಗೆ ಹಿಡಿದಿದ್ದಿದ್ರೆ ಅಥವಾ ನೀರನ್ನು ಕುಡಿದಿದ್ದರೆ ಶೀತ ಆಗೋದೆಲ್ಲ ತಪ್ತದೆ ಈ ಹೊಗೆಯಿಂದ ಹಾಗಾಗಿ ನಾವು ಹೊಗೆ ಹಾಕಿ ಹಾಕಬೇಕು ಮಗುವಿಗೆ ಆಮೇಲೆ ಮಗುವನ್ನು ಮಲಗಿಸ್ತೇವೆ ಆಮೇಲೆ ಇನ್ನೂ ಆಹಾರ ಪದ್ಧತಿಗೆ ಬಂದರೆ ನಾವು ನವಜಾತ ಶಿಶುಗಳಿಗೆ ಅನ್ನ ಅದನ್ನೆಲ್ಲ ಏನೂ ಕೊಡುವುದಿಲ್ಲ ನಾವು ನಮ್ಮ ಊರಿನಾಚೆ ನಾವು ಎಂತ ಮಾಡ್ತೇವೆ ಅಂದರೆ ನವಧಾನ್ಯಗಳೆಲ್ಲ ಇರ್ತದಲ್ಲ ಗೋಧಿ ಆಮೇಲೆ ಸ್ವಲ್ಪ ಮಿಲ್ತೆ ಆಮೇಲೆ ರಾಗಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ಕಡಲೆ ಬೀಜ ನೆಲಗಡಲೆ ಇದನ್ನೆಲ್ಲ ಬಾದಾಮಿ ಸ್ವಲ್ಪ ಕರ್ಜೂರ ಆಮೇಲೆ ಪಿಸ್ತಾ ಇದನ್ನೆಲ್ಲ ಬಿಸಿಲಿಗೆ ಹಾಕಿ ಸ್ವಲ್ಪ ಅದನ್ನೆಲ್ಲ ಒಂದು ನವಧಾನ್ಯ ಅಂತ ಹೇಳ್ತಾರೆ ನವಧಾನ್ಯ ಸಹ ಆಗ್ಬೋದು ಇದು ಡ್ರೈ ಫ್ರೂಟ್ಸ್ ಇರ್ತಾರ ಅದನ್ನು ಎಲ್ಲ ಒಟ್ಟು ಮಾಡಿ ಸರಿ ನೀರಿನಲ್ಲಿ ತೊಳೆದು ಬಿಸಿಲಿಗೆ ಹಾಕಿ ಅದನ್ನು ಹಿಟ್ಟು ಮಾಡಿ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಸ್ವಲ್ಪನೇ ಮದ್ಯಾಹ್ನ ಕೊಡುವುದು ಆಮೇಲೆ ಇನ್ನೊಂದು ಆಹಾರ ಪದ್ಧತಿ ಏನೆಂದರೆ ಮಗುವಿಗೆ ನಾವು ಬಿಸ್ಕೆಟೆಲ್ಲ ಬೇಗನೇ ಕೊಡಬಾರ್ದು ಬಿಸ್ಕೆಟ್ ಕೊಡಲಿಕ್ಕೆ ನಾವು ಆರು ತಿಂಗಳಿನ ನಂತರವೇ ಶುರು ಶುರು ಮಾಡಬೇಕು ಅದಕ್ಕಿಂತ ಮುಂಚೆ ಬಿಸ್ಕೆಟ್ ಕೊಡಬಾರ್ದು ಅದರ ಬದಲು ನಾವೇನು ಮಾಡಬೇಕಂದ್ರೆ ಬಿಳಿ ಅವಲಕ್ಕಿ ಇರ್ತದಲ್ಲ ಆ ಬಿಳಿ ಅವಲಕ್ಕಿಗಳನ್ನ ಅವಲಕ್ಕಿಯನ್ನು ಸ್ವಲ್ಪ ನೀರಿನಲ್ಲಿ ತೊಳೆದು ಆಮೇಲೆ ಅದನ್ನು ಸ್ವಲ್ಪ ಹಾಲು ಹಾಕಿ ಬಿಸಿ ಮಾಡಿ ಅದು ಅಲ್ಲೇ ಮೃದು ಆಗ್ತದೆ ಮೃದು ಸರಿ ಸ್ವಲ್ಪ ಮೃದು ಆದ್ಮೇಲೆ ಐದು ನಿಮಿಷ ಹಾಗಿ ಹಾಲಿನಲ್ಲಿ ಹಾಕಿ ಇತ್ತು ಮಿಕ್ಸಿಗೆ ಹಾಕಿ ಸರಿ ನುಣ್ಣಗೆ ಅದನ್ನು ಪುಡಿ ಮಾಡಬೇಕು ನುಣ್ಣಗೆ ಪುಡಿಯಾದ್ಮೇಲೆ ಅದನ್ನ ಮಗುವಿಗೆ ತಿನ್ನಿಸ್ಬೇಕು ಇದರಿಂದ ಉಪಯೋಗ ಏನೆಂದರೆ ಮಗು ಸ್ವಲ್ಪ ದಪ್ಪಾಗ್ತದೆ ಪೌಷ್ಟಿಕಾಂಶ ಜಾಸ್ತಿ ಬರ್ತದೆ ಮಗುವಿಗೆ ಈ ಥರ ಮಾಡಿದರೆ ಒಳ್ಳೆಯದು ಆಮೇಲೆ ಇದನ್ನು ನಾವೊಂದು ಆರು ತಿಂಗಳವರೆಗೆ ಕೊಡಬೇಕು ಆಮೇಲೆ ಇನ್ನೊಂದು ಆಹಾರ ಪದ್ಧತಿ ಏನೆಂದರೆ ರವೆ ಉಂಟಲ್ಲ ಸೂಜಿ ರವೆ ಸೂಜಿ ರವೆ ಸ್ವಲ್ಪ ನಾವು ಹಾಲಲ್ಲಿ ಬಿಸಿ ಮಾಡಿ ಅದನ್ನು ಕೊಡೋದು ಸಹ ಒಳ್ಳೆಯದು ಆರು ತಿಂಗಳಿನ ನಂತರ ಸ್ವಲ್ಪ ಗಂಜಿ ಕೊಡಬೇಕು ನಮ್ಮದು ರೈಸ್ ಬಾಲ್ಡ್ ರೈಸ್ ಉಂಟಲ್ಲ ಅದು ಜೀವಕ್ಕೆ ಗಟ್ಟಿ ಅದನ್ನ ನಾವು ಸರಿ ಅರೆದು ಅದನ್ನು ಸ್ವಲ್ಪ ಅದಕ್ಕೆ ನಾವು ಗಂಜಿ ಅಂತ ಹೇಳಿ ಹೇಳ್ತೀವಿ ನಮ್ಮದು ಉಡುಪಿಯಲ್ಲಿ ಅದಕ್ಕೆ ಗಂಜಿ ಹೇಳ್ತೀವಿ ಗಂಜಿ ಥರ ಮಾಡಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸರಿ ಮಿಕ್ಸಿಯಲ್ಲಿ ಇದು ಮಾಡಿ ಅದನ್ನು ತಿನ್ನಿಸಬೇಕು ಆರು ವರ್ಷ ಸಾರಿ ಆರು ತಿಂಗಳಿನ ನಂತರ ಒಂದು ಏಳು ಎಂಟು ಒಂಬತ್ತು ತಿಂಗಳು ಅದನ್ನೇ ಕೊಡಬೇಕು ಇದರಿಂದ ಏನಾಗ್ತದೆ ಅಂದರೆ ಮಗಳಿಗೆ ಸ್ವಲ್ಪ ಶಕ್ತಿ ಬರ್ತದೆ ಸೊ ಹಾಗಾಗಿ ಮಗುವಿಗೆ ಶಕ್ತಿ ಬರ್ತದೆ ಇದೆಲ್ಲ ನವಜಾತ ಶಿಶುವಿನ ಆಹಾರ ಪದ್ಧತಿ